ನನ್ನ ನೆಚ್ಚಿನ ಆಹಾರ ಅಂತಂದರೆ ಎಲ್ಲ ಮನೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಪದಾರ್ಥಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾನು ತಿನ್ನಲು ಸರ್ವಥ ಇಷ್ಟ ಪಡುವುದಿಲ್ಲ ಯಾಕೆಂದರೆ ನಾವು ಚಿಕ್ಕಂದಿನಿಂದಲು ನಮ್ಮ ಮನೆಗಳಲ್ಲಿ ಮನೆಯಲ್ಲಿ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿನ್ನಲಿಕ್ಕೆ ಕಲಿಸಿದ್ದಾರೆ ಮನೆಯಲ್ಲಿ ಮಾಡುವ ಚಕ್ಕಲಿ ನಿಪ್ಪಟ್ಟು ಕೋಡುಬಳೆ ರವೆ ಉಂಡೆ ಕೊಬ್ಬರಿ ಮಿಠಾಯಿ ಪಾಕಂಪಪ್ಪು ನಿಪ್ಪಟ್ಟು ಹಾಲ್ಬಾಯಿ ಹಾಲುಬಾಯಿ ಹೀಗೆ ಅನೇಕ ರುಚಿ ರುಚಿಯಾದ ತಿಂಡಿಗಳನ್ನು ನಮಗೆ ಸಣ್ಣೋರಿನ ಇದ್ದಾಗ್ನಿಂದಾಲು ಮಾಡಿಕೊಟ್ಟು ನಮ್ಮ ಪೋಷಕರು ನಮಗೆ ಮನೆಯಲ್ಲೇ ತಿನ್ನಲಿಕ್ಕೆ ಕಲಿಸಿದ್ದಾರೆ ಹಾಗಾಗಿ ಅದರಷ್ಟು ರುಚಿಯಾಗಿ ನಮಗೆ ಹೊರಗಡೆ ಸಿಗಲಿಕ್ಕೆ ಸಾಧ್ಯಯಿಲ್ಲ ಅಂತ ಅನ್ಕೋತಿನಿ ಇತ್ತೀಚಿಗೆ ನಾರ್ತ್ ಇಂಡಿಯನ್ ಫುಡ್ ತಿನ್ನೋದು ತುಂಬಾ ಪ್ರಚಲಿತ ಆಗಿಬಿಟ್ಟಿದೆ ಆಧುನಿಕತೆಯಿಂದ ಇಂದಿನ ಮಕ್ಕಳು ಈ ಪಿಜ್ಜಾ ಬರ್ಗರು ಇನ್ನು ಏನೇನೊ ಅನೇಕ ರೀತಿಯ ಖಾದ್ಯಗಳನ್ನು ತಿನ್ನಲಿಕ್ಕೆ ಇಷ್ಟ ಪಡ್ತಾರೆ ಅದರಿಂದ ಅವರ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಲ್ತಿ ಬರೋದಲ್ದಿರ ಬೇಗನೇ ಮಕ್ಕಳು ಹಾರ್ಟ್ ಅಟ್ಟಾಕ್ ಅಂಥ ಒಂದು ಸೆಡೆಂಟರಿ ಲೈಫ್ ಸ್ಟೈಲಿಂದ ಹಾರ್ಟ್ ಅಟ್ಯಾಕ್ ನಂತಹ ಅನೇಕ ಇದಕ್ಕೆ ಅವರು ಕಾಯಿಲೆಗಳಿಗೆ ತುತ್ತಾಗ್ತ ಇರೋದು ನಿಜವಾಗಲೂ ವಿಪರ್ಯಾಸ ಹಾಗಾಗಿ ಮನೆಯಲ್ಲೇ ಮಾಡ್ತಕ್ಕಂತಹ ಖಾದ್ಯಗಳನ್ನ ಮಕ್ಕಳು ತಿನ್ನಲಿಕ್ಕೆ ಇಂದಿನ ಪೋಷಕರು ಮೊದಲು ಕಲಿತು ಮಕ್ಕಳಿಗೆ ಕಲಿಸಬೇಕು ಅಂದರೆ ಮಾತ್ರ ನಮ್ಮ ಜೀವನ ಶೈಲಿನು ಬದಲಾಗುತ್ತೆ ಅವರ ಆಹಾರ ಪದ್ಧತಿಯಲ್ಲಿ ಬದಲಾಗುತ್ತೆ ಮಕ್ಕಳಿಗೆ ಉತ್ತಮವಾದ ಆರೋಗ್ಯವನ್ನು ಕೂಡ ನಾವು ನೀಡಬಹುದು ಅಂತ ಹೇಳ್ತಾ ಆದಷ್ಟು ಎಲ್ಲರೂ ಮನೆಯಲ್ಲೇ ಮಾಡ್ತಾಕಂಥ ಆಹಾರ ಪದಾರ್ಥಗಳನ್ನ ಆಹಾರವನ್ನ ತಿನ್ನಿ ನನಗೆ ಇಷ್ಟ ಅಂದರೆ ಪಾಯಸ ಸೋ ಯಾವುದೇ ಪಾಯಸ ಆಗಿರ್ಬೋದು ಸಿಹಿ ಪದಾರ್ಥಗಳು ಅದರಲ್ಲು ಬೆಲ್ಲ ಹಾಕಿ ಮಾಡೋದಂದರೆ ತುಂಬಾ ಇಷ್ಟ ಜಾಮುನ್ ಇಷ್ಟ ಯಾವುದು ಇಷ್ಟ ಇಲ್ಲ ಕೇಳಿ ಎಲ್ಲವು ಇಷ್ಟ ಆಗುತ್ತೆ ಹಾಗಾಗಿ ಖಾರ ಪದಾರ್ಥಗಳಿಗಿಂತ ಸಿಹಿ ಪದಾರ್ಥಗಳು ನನಗೆ ತುಂಬ ಅಚ್ಚುಮೆಚ್ಚು ಯಾವುದೇ ಮನೆಯಲ್ಲಿ ಮಾಡ್ದಂಥ ಸಿಹಿ ಪದಾರ್ಥಗಳು ನನಗೆ ಭಾಳ ಪ್ರಿಯವಾಗುತ್ತೆ ಇನ್ನು ಮನೆಯಲ್ಲೇ ತಿನ್ನಲಿಕೆ ಇಷ್ಟಪಡ್ತೀನಿ ನಮ್ಮ ಕುಟುಂಬದವರ ಜೊತೆ ಆ ಸ್ನೇಹಿತರ ಜೊತೆ ತಿನ್ನಲಿಕೆ ಇಷ್ಟಪಡ್ತೀನಿ ಅದನ್ನೇ ಬೇಕಾರೆ ಹೊರಗೆ ತಗೊಂಡು ಹೋಗಿ ತಿಂದರು ಅಡ್ಡಿಯಿಲ್ಲ ಆದರೆ ಮನೆ ಪದಾರ್ಥವಾಗಿರ್ಬೇಕು ಇನ್ನು ಒಂದು ಇಲ್ಲಿ ಒಂದು ವಿಷಯನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕೆಲವೊಂದ್ಸರಿ ನಾವು ಪ್ರವಾಸಕ್ಕೆ ಅಂತ ಹೋದಾಗ ನನಗೆ ಹೊರಗಡೆ ಫುಡ್ ಅಡ್ಜಸ್ಟ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮನೆಯಿಂದ ಮೊಸ್ರನ್ನನ ತಗೊಂಡು ಹೋಗಿ ಹೋಟ್ಲಲ್ ತಿಂದಿದಂತಹ ದಿನಗಳು ಇವೆ ಅಂದರೆ ನೀವು ನಗಬೇಕಿಲ್ಲ ನಂಬಲೇಬೇಕು ಅದು ತಪ್ಪೇನಿಲ್ಲ ನಮ್ಮ ಆರೋಗ್ಯವನ್ನು ನಾವು ಕಾಯ್ಕೊಂಬೇಕು ಹಾಗಾಗಿ ಇಂದಿನ ಮಕ್ಕಳು ಖಂಡಿತ ಮನೆಯಲ್ಲಿ ಮಾಡಿದಂಥ ಪದಾರ್ಥಗಳನ್ನೇ ಸೇವಿಸಬೇಕು ಅಂತ ಕಡ್ಡಾಯ ಮಾಡಿದರು ತಪ್ಪೇನಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ತೆ